ನಮಸ್ಕಾರ ಈ ಚಿಕ್ಕ ಮಕ್ಳದ್ದು ಆಟ ಚಿಕ್ಕ ಮಕ್ಳದು ಆಟ ಅಂತಂದರೆ ನಾವು ಇವಾಗಲು ನೆನ್ಪು ಮಾಡ್ಕೋಳೋದ್ ಏನಪ್ಪ ಅಂತಂದರೆ ಚಿಕ್ಕ ಮಕ್ಕಳಿದ್ದಾಗ ನಾವು ಒಂದು ಸಬ್ಜಾ ಅಂತಿದ್ವಿ ಸಬ್ಜಾ ಅಂದರೆ ಬಚ್ಚಿಟ್ಕೋಳೊ ಆಟ ಇಲ್ಲೀ ಹೊಸಪೇಟೆಲೆಲಿ ಲೋಕಲಲ್ಲಿ ಸಬ್ಜಾ ಅಂತೀವಿ ಅದನ್ನು ಬಚ್ಚಿಟ್ಕೋಳೊ ಆಟ ಬಚ್ಚಿಟ್ಕೋಳೊ ಆಟ ಆಡ್ತಾಯಿದ್ರೆ ನಾವು ಏನಪ್ಪ ಅಂತಂದರೆ ಒಬ್ಬ ಹತ್ತು ಜನ ಇರ್ತಾರೆ ಹತ್ತು ಜನ ಇದ್ದು ಒಬ್ಬನೆ ಒಬ್ಬನ್ನ ಕ್ಲೋಸ್ ಮಾ ಇದು ಮಾಡಿಕೊಂಡು ಎಲ್ಲರನ್ನು ಕಂಡು ಅವ್ರು ಒಬ್ಬನಿಗೆ ಕಣ್ಣು ಮುಚ್ಕೊಂಡು ಕಣ್ಣು ಮುಚ್ಚಿ ಬಚ್ಚಿಟ್ಕೋಳೊ ಆಟ ಎಲ್ಲರು ಬಚ್ಚಿಕೋರೆ ನಾವು ಬಂದು ಇದು ಹುಡ್ಕ್ತೀವಿ ಹುಡ್ಕ್ಬೇಕು ಅದೊಂದು ಆಟ ಆಮೇಲೆ ಕುಂಟಪಿಲ್ಲೆ ಆಡ್ತಿದ್ವಿ ಒಂದು ನಾಲ್ಕು ರೌಂಡ್ ಹಾಕಿ ಮಧ್ಯದಲ್ಲಿ ಎರಡು ಇದು ಹಾಕಿ ಕುಂಟೆಪಿಲ್ಲೆ ಆಡ್ತಿದ್ವಿ ಅದು ಚೆನ್ನಾಗ್ ಮಾಡ್ತ ಆಮೇಲೆ ಲಗೋರಿ ಅಂತ ಆಡ್ತಿದ್ವಿ ಲಗೋರಿ ಒಂದು ಹತ್ತು ಕಲ್ಗಳು ಇಟ್ಟು ಅದಕ್ಕೆ ಬಾಲ್ ತಗೊಂಡು ಹೊಡ್ಯೋದು ಯಾರಾದರು

ಇನ್ನು ಒಂದು ಈ ಮರದ ಮರದ ಆಟ ಮರದ ಆಟ ಅಂತಂದರೆ ಮರದ ಮೇಲೆ ಕೂತ್ಕೊಳ್ಳೋದು ಆ ಮರದ ಮೇಲೆ ಇನ್ನೊಬ್ರು ಹೋಗಿ ಮುಟ್ಬೇಕು ಅದೊಂದು ಚೆನ್ನಾಗ್ ನೆನಪಿದೆ ನಂತರ ಇದೊಂದಿತ್ತು ಏನೋ ಗಿಲ್ಲಿದಾಂಡು ಅಂತೇಳಿ ಗಿಲ್ಲಿದಾಂಡು ಕ ಒಂದು ಕಟ್ಟಿಗೆ ತಗೊಂಡು ಗಿಲ್ಲಿದಾಂಡು ಆಡ್ತಿದ್ವಿ ಅದೊಂದು ತುಂಬ ಮುಖ್ಯವಾದ್ದು ಆಮೇಲೆ ಗೋಲಿ ಗೋಲಿಗಳ್ ತಗೊಂಡು ಚರ್ರಾ ದಂಡ ಅಂತೇಳಿ ಆಡ್ತಾಯಿದ್ವಿ ಆ ಗೋಲಿಗಳು ಎಸೆಯೋದು ಆಮೇಲೆ ಗೋಲಿ ತಗೊಂಡು ಗೋಲಿ ಹೊಡ್ಯೋದು ಆಮೇಲೆ ಈ ಕೂಲ್ಡ್ರಿಂಕ್ಸಿದ್ದು ಮುಚ್ಚಳ ಬರುತ್ತಲ್ಲ ಆ ಮುಚ್ಳದ್ದು ಇದು ಆ ಕಡೆ ಈ ಕಡೆ ಬ ಓಲಿ ಇಟ್ಟು ಅದನ್ನು ಕಟ್ಟಿಗೆ ತೋಗೊಂಡು ಗಾಲಿ ಮಾಡ್ಕೊಂಡು ಹೋಗೋದು ಆಮೇಲೆ ಇನ್ನು ಒಂದು ಏನಪ್ಪ ಅಂತಂದರೆ ಇದು ಏನೋ ಚಿಕ್ಕ ಮಕ್ಳು ಇದ್ದಾಗ ಹಗ್ಗ ಹಾಕಿ ಮರದ ಮೇಲೆ ಜೋಕಾಲಿ ಇಟ್ಕೊಂಡು ಜೋಕಾಲಿ ಆಡೋದು ಇವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಚಿಕ್ಕ ಮಕ್ಳು ಇದ್ದಾಗ ಎಲ್ಲ ಮಾಡ್ತಾಯಿದ್ವಿ ಚಿಕ್ಕ ಮಕ್ಕಳದ್ದು ಒಂದು ಇದು ಇತ್ತು ಜಂಪಿಂಗ್ ಅಂತೇಳಿ ಜಂಪಿಂಗ್ ಅಂತಂದರೆ ಒಬ್ಬನ್ನ ಬಗ್ಗಿಸಿ ಒಂದು ಇಪ್ಪತ್ತು ಜನ ಜಂಪ್ ಮಾಡೋದು ಜಂಪ್ ಮಾಡ್ತಾ ಮಾಡ್ತಾ ಅವ್ರೇನು ಮಾಡ್ತಾರೆ ಹೈಟ್ಚ ಹೋಗ್ತಾ ಇರ್ತಾರೆ ಆಯ್ ಐಟ್ ಎಷ್ಟು ಹೋಗ್ತಿರ್ತಾರೆ ಅಷ್ಟು ಹೈಟು ನಾವು ಜಂಪ್ ಮಾಡ್ತಾ ಇರ್ತೆವೆ ಅದೊಂದು ಆಟ ಚೆನ್ನಾಗಿರುತ್ತೆ ಏನಪ್ಪ ಅಂತಂದ್ರೆ ಇವು ಯಾಕೆ ನಾವು ನೆನ್ಪು ಮಾಡ್ಕೋಬೇಕು ಅಂತಂದರೆ ಚಿಕ್ಕ ಮಕ್ಳು ಇದ್ದಾಗ ಆ ಆಟಗಳೆ ಬೇರೆ ಚಿಕ್ಕ ಮಕ್ಳು ಇದ್ದಾಗೆಲ್ಲ ಮಾಡಬೇಕು ಮಾಡ್ತಿರಬೇಕು ಅನ್ನೋದು ಉದ್ದೇಶ ಇವಾಗ್ಲೂ ಚಿಕ್ಕ ಮಕ್ಕಳು ಯಾರಾದರು ಆಡ್ತಿದ್ರೆ ಎ ತೋ ನಾವು ಇದು ಚಿಕ್ಕ ಮಕ್ಕಳದು ಇದ್ದಾಗೆ ಚೆನ್ನಾಗಿತ್ತಲ ಆಟ ಅನ್ನೋದು ಚೆನ್ನಾಗಿರ್ತದೆ ಅದಕ್ಕಾಗಿ ಚಿಕ್ಕ ಮಕ್ಕ ಮಕ್ಕಳ ಆಟ ಅನ್ನದ್ರೆ ಇದೆ ಚಿಕ್ಕ ಮಕ್ಕಳ ಆಟ ಚೆನ್ನಾಗಿರುತ್ತೆ ಆಮೇಲೆ ಈ ಫಿಲಿಮು ಫೋಟೋಸ್ ಬಂದಾಗ ಫೋಟೋಸ್ ಎಲ್ಲ ತೊಗೊಂಡು ಪತ್ತಾ ಅಂತ ಆಡ್ತಾರೆ ಹೀರೋಗಳ್ ಸೇಮ್ ಬಂದರೆ ಹೀರೋಗ್ಳು ಅದು ಪತ್ತಾ ಅನ್ನೋದು ಆಮೇಲೆ ಈ ಏನಂತಾರೆ ಚೌವಂಗಿ ಅಂತಾರೆ ಮನೇಲೆ ಕುತ್ಕೊಂಡು ಚೌವಂಗಿ ಆಡೋದು ಅದು ಅದುನ್ನಾ ಚೆನ್ನಾಗ್ ಮಾಡ್ತಾವಿವೆ ಆಮೇಲೆ

ಒಂಥರ ಚೈನ್ ಲಿಂಕ್ ಚೈನ್ ಲಿಂಕ್ ಅಂತಂದ್ರೆ ಆ ಕಡೆ ಒಂದು ಹತ್ತು ಜನ ಈ ಕಡೆ ಒಂದು ಹತ್ತು ಜನ ಚೈನ್ ಲಿಂಕ್ ಅದನ್ನು ಹಿಡ್ಕೊಂಡು ಗಟ್ಟಿಯಾಗಿ ಅವ್ರು ಎಳೀತಾರೋ ನಾವು ಎಳಿತೆವೋ ಅದೊಂದು ಆಟ ಚೆನ್ನಾಗಿರುತ್ತೆ ಇವು ಎಲ್ಲ ಏನು ಪ್ರೋತ್ಸಾಹ ಕೊಡ್ತಾವೆ ಅಂತಂದರೆ ಒಂದು ಆರೋಗ್ಯದಿಂತ ಎಲ್ಲರು ಚೆನ್ನಾಗಿರ್ತಾರೆ ಚಿಕ್ಕ ಮಕ್ಕಳು ಇದ್ದಾಗ ಎಲ್ಲ ಬಿದ್ದು ಎದ್ದು ಏನಾದರು ಆಗ್ಲಿ ನಾವು ಆಡಬೇಕು ಅನ್ನೋ ಉದ್ದೇಶ ಬರ್ತದೆ ಆಡ್ತಾರೆ ಅದು ಇದು ಅಂತೇಳಿ ಏನೋ ಒಂದು ಮಾಡ್ತಾರೆ ಆದರೂ ಬೀಳ್ತಿವಿ ಬಿದ್ದು ರಕ್ತ ಓಡ್ಕಾ ಏನೋ ಒಂದು ಮಾಡ್ತೀವಿ ಆದರೆ ಚಿಕ್ಕ ಮಕ್ಕಳು ಇದ್ದಾಗ ಅದೆಲ್ಲಾ ಮಾಮೂಲಿ ಅಂತೇಳಿ ಮಾಡ್ಕೊಂಡು ಹೋಗ್ತಾಇರ್ತೇವಿ ಹಾಗಾಗಿ ಚಿಕ್ಕ ಮಕ್ಕಳು ಇದ್ದಾಗ ಆಟ ಆಡಬೇಕು ಅಂದರೆ ಚಿಕ್ಕ ಮಕ್ಕಳದು ಏನಂತಂದರೆ ಫ್ರೀಡಮ್ ಫ್ರೀಡಮ್ ಬಿಡ್ಬೇಕು ನಾವು ಮನೇಲೆ ಕಟ್ಟಾಕೊಂಡು ಇರ್ಬೇಕು ಕಬಡ್ಡಿ ಆಡ್ತಾರೆ ಖೋಖೋ ಆಡ್ತಾರೆ ಇವೆಲ್ಲ ಚಿಕ್ಕ ಮಕ್ಕಳು ಆಟ ಚೆನ್ನಾಗಿರುತ್ತೆ ಇವೆಲ್ಲ ಆಡ್ಬೇಕು ಆಡ್ ಮತ್ತು ಇನ್ನು ಒಂದು ಮುಖ್ಯ ಉದ್ದೇಶ ಏನಂತಂದರೆ ಚಿಕ್ಕ ಮಕ್ಕಳದು ಈ ಒಬ್ರ ಮೇಲೆ ಒಬ್ರು ಇಟ್ಕೊಂಡು ಕೂರಿಸ್ಕೊಂಡು ಓಡೋದು ಅವ್ನ ಬಲ ಎಷ್ಟಿರುತ್ತೆ ಅಂತೇಳಿ ಅದನ್ನ ತೋರಿಸ್ಕೊಂಡು ಓಡ್ತಾ ಓಡ್ತಾ ಆ ಗೆರೆ ಮುಟ್ಟೋದು ಆಮೇಲೆ ಸ್ಪೂನ್ ಇಟ್ಕೊಂಡು ಸ್ಪೂನ್ ಮೇಲೆ ನಿಂಬೆಹಣ್ ಇಟ್ಕೊಂಡು ಅದು ಆಡೋದು ಚೆನ್ನಾಗಿರುತ್ತೆ ಆಮೇಲೇ ಇನ್ನು ಹಲ್ವಾರು